ನಮ್ಮ ಕರ್ನಾಟಕ ಆರೋಗ್ಯ ಸೇವೆಯ ವ್ಯವಸ್ಥೆಯು ತುಂಬ ಅಷ್ಟಾಗಿ ಚೆನ್ನಾಗಿಲ್ಲ ಏಕೆಂದ್ರೆ ಗೌರ್ಮೆಂಟ್ ಆಸ್ಪೆಟ್ಲು ಅಂದರೇನೇ ಜನಗಳು ಅಷ್ಟುದ್ದ ಓಡೋಗ್ತಾರೆ ಇವಾಗಿರೋವಂಥ ವ್ಯವಸ್ಥೆಗಳು ಯಾವುದೇ ರೀತಿ ಆಪ್ರೇಷನ್ನಾಗಿರ್ಬೋದು ಯಾವುದಾದ್ರೂ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಮಾಡಿಸ್ಕೊಳ್ಳೋಕೆ ಅವರಿಗೆ ಅಷ್ಟೊಂದು ಸೇವೆ ಸೌಲಭ್ಯಗಳು ಇರೋದಿಲ್ಲ ಏಕೆಂದ್ರೆ ಒಂದಂದರೆ ಒಂದಿರೋದಿಲ್ಲ ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಜನ್ರೇಟ್ರ್ ಇರೋದಿಲ್ಲ ಮತ್ತೆ ಆಕ್ಸಿಜನ್ ಇರೋದಿಲ್ಲ ಇವುಗಳ ಕೊರತೆಗಳೆಲ್ಲ ತುಂಬ ಇದೆ ಆದರೆ ನಮ್ಮ ಪ್ರದೇಶ ಇರುವಂಥ ಗೌರ್ಮೆಂಟ್ ಆಸ್ಪತ್ರೆಗಳು ಯಾವ ರೀತಿ ಇದೆ ಅಂತಂತಂದರೆ ಅವ್ರುಗಳಿಗೆ ಸರಿಯಾದ ಫೆಸಿಲಿಟಿಗಳು ಕೊಡಬೇಕು ಅಂದರೆ ಟೈಮ್ಗೆ ಸರಿಯಾಗಿ ಡಾಕ್ಟ್ರ್ ಬಂದಿರೋದಿಲ್ಲ ಇಲ್ಲಾಂದರೆ ನರ್ಸ್ಗಳಿರೋದಿಲ್ಲ ಇಲ್ಲಾಂದರೆ ಮೆಡಿಷನ್ ಇರೋದಿಲ್ಲ ಈ ರೀತಿಗಳೆಲ್ಲ ವ್ಯವಸ್ಥಿತವಾದ ಇದಿರೋದಿಲ್ಲ ಬೆಡ್ಡು ಕ್ಲೀನಾಗಿರೋದಿಲ್ಲ ಮತ್ತೆ ಸ್ಟಾಪ್ ಸಿಬ್ಬಂದಿಗಳ ಕೊರತೆ ಇರುತ್ತೆ ಈ ರೀತಿಯೆಲ್ಲ ಇದೆ ಅದೇ ರೀತಿ ಬ್ ಹತ್ತು ದಿವಸಕ್ಕೆ ಮೆಡಿಷಿನ್ ಬರೆದ್ರೆ ಎರ್ಡು ದಿವಸಕ್ಕೆ ಮೂರು ದಿವಸಕ್ಕೆ ಕೊಡ್ತಾರೆ ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ತೊಗೋಬೇಕು ಅಂತ ಡಾಕ್ಟ್ರ್ಗಳು ತುಂಬ ಬೇಕಾಗಿರ್ತಾರೆ ಆದರೆ ಅಲ್ಲಿರೋದು ಇಬ್ಬರು ಮೂವರು ಡಾಕ್ಟ್ರ್ ಇರ್ತಾರೆ ಆ ಡಾಕ್ಟ್ರುಗಳು ಒ ಒಬ್ಬರು ಇದ್ದರೆ ಇನ್ನೊಬ್ರು ಇರೋದಿಲ್ಲ ಈ ರೀತಿ ಇರೋದ್ರಿಂದ ಒಂದೇ ಡಾಕ್ಟ್ರ ಹತ್ರ ತುಂಬ ಸಮಯ ಕಾಯಬೇಕಾಗುತ್ತೆ ತುಂಬ ಹೊತ್ತು ಕಾದು ಕಾದು ಅಲ್ಲಿ ತುಂಬನೇ ಬೇಸರ ಮೂಡಿಸುವಂತಹದ್ದು ಇರುತ್ತದೆ ಸರ್ಕಾರಿ ಆರೋಗ್ಯ ಯೋಜನೆಗಳು ಯಾವುದ್ಯಾವ್ದಿದೆ ಅಂತ ಜನರಿಗೆ ಗೊತ್ತೇ ಆಗೋದಿಲ್ಲ ಆ ರೀತಿ ವ್ಯವಸ್ಥೆ ಇರುತ್ತೆ ಮತ್ತೆ ಪ್ರಮಾಣಿತ ಆಸ್ಪತ್ರೆ ಮತ್ತೆ ಚಿಕಿತ್ಸಾಲಯಗಳು ನಮ್ಮ ಪ್ರದೇಶಗಳಲ್ಲಿ ಯಾವುದೂ ಇರೋದಿಲ್ಲ ಹೋದ್ರೆ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಹೋಗಬೇಕು ಆ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಸರಿಯಾದ ಸೇವೆ ಸೌಲಭ್ಯಗಳು ಇರೋದಿಲ್ಲ ಅದು ರೀತಿ ಯಾವ ರೀತಿ ಹೇಳಬೇಕು ಅಂದರೆ ಹೆಚ್ಚು ಹೆಚ್ಚು ಸಮಯ ಕಾಯಬೇಕಾಗುತ್ತೆ ಮತ್ತೆ ಅವ್ರ ಹತ್ರ ಬೈಸ್ಕೊಳ್ಬೇಕಾಗುತ್ತೆ ಮತ್ತು ಎಷ್ಟೇ ಸಿಕ್ಕಾಗಿದ್ದರು ಅಡ್ಮಿಟ್ ಮಾಡೋದಿಲ್ಲ ಮಾಡಿದ್ರು ಅಲ್ಲಿ ಬಾತ್ರೂಮ್ ವ್ಯವ ಶೌಚಾಲಯದ ವ್ಯವಸ್ಥೆಗಳು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಮತ್ತು ಡಾಕ್ಟ್ರ್ಗಳು ಅಷ್ಟು ಸರಿಯಾಗಿ ಬಂದು ಅಡ್ಮಿಟ್ ಆಗಿರೋವಂಥ ಪೇಶೆಂಟ್ನ ಸರಿಯಾಗಿ ಬಂದು ನೋಡೋದಿಲ್ಲ ಮತ್ತೆ ಔಷಧಿಗಳು ನಾನು ಹೇಳ್ದಂಗೆ ಹತ್ತು ದಿವ್ಸದ್ದು ಬರ್ಕೊಟ್ಟರೆ ಎರಡು ಮೂರು ದಿವಸದ್ದು ಕೊಡೋವಂಥದ್ದು ಈ ರೀತಿ ವ್ಯವಸ್ಥೆಗಳು ಇದೆ ಕರ್ನಾಟಕ ಆರೋಗ್ಯ ಸೇವಾ ವ್ಯವಸ್ಥೆಯು ತುಂಬ ಎಲ್ಲೋ ಒಂದು ಕಡೆಯೂ ಚೆನ್ನಾಗಿದೆ ಅಂತ ಯಾರೊಬ್ಬರೂ ಹೇಳೋದಿಲ್ಲ ಪ್ರೈವೇಟು ಪ್ರೈವೇಟ್ ಆಸ್ಪೆಟ್ಲ್ಗಳಿಗೆ ಹೆಚ್ಚು ಹೆಚ್ಚು ಜನ ಹೋಗ್ತಾರೆ ಅಂದರೆ ಅಲ್ಲಿ ಒಂದು ಸುವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಗಳು ಇವಾಗ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲು ಶೌಚಾಲಯಗಳಿಗೆ ನುಗ್ಗಿದ್ರೆ ನಿಜವಾಗಲೂ ವಾಂತಿ ಮಾಡಿಕೊಂಡು ಆಚೆ ಬರಬೇಕಾಗುತ್ತೆ ಅದೇ ರೀತಿ ಡೆಲಿವರಿ ಟೈಮಲ್ಲಿ ಮಹಿಳೆಯರು ಆ ವಾರ್ಡ್ ಒಳಗಡೆ ಹೋಗಿಬಿಟ್ರೆ ಅಲ್ಲಿಯೂ ಸ್ವಚ್ಛತೆ ಕೊರತೆ ತುಂಬನೇ ಇದೆ ಆ ಸ್ವಚ್ಛತೆಗಳಿರೋದಿಲ್ಲ ಮತ್ತೆ ಬೆಡ್ ಮೇಲಾಕಿರೋ ಬೆಡ್ಶೀಟುಗಳು ಒಗೆದಿರೋದಿಲ್ಲ ಈ ರೀತಿ ಪ್ರಾಬ್ಲಮ್ ಇರೋದರಿಂದ ಯಾರು ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ಹೋಗೋದಕ್ಕೆ ಹಿಂಜರಿತಾರೆ ಉತ್ತಮ ಸೇವೆಗಳು ಅಷ್ಟಾಗಿ ಇರೋದಿಲ್ಲ ಮತ್ತೆ ಬ ನಮ್ಮ ಪ್ರದೇಶದಲ್ಲಿ ಇರುವಂಥದ್ದೆಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಯಾವುದೋ ಒಂದು ಆಸ್ಪತ್ರೆ ಚೆನ್ನಾಗಿರುತ್ತೆ ಅಷ್ಟೇ ಬಿಟ್ಟರೆ ಇನ್ನು ಎಲ್ಲವೂ ವ್ಯವಸ್ಥೆಗಳು ಅಷ್ಟಕಷ್ಟೇ ಇರುತ್ತೆ ಇಷ್ಟು ನನ್ನ ಅಭಿಪ್ರಾಯ ಥ್ಯಾಂಕ್ ಯು